ನನಗೆ ಅಡುಗೆ ಮಾಡುದಂದರೆ ತುಂಬ ಇಷ್ಟ ನಾನು ಎಲ್ಲ ಅಡುಗೆ ಸಹ ಮಾಡ್ತೇನೆ ಅದರಲ್ಲಿ ಕೋಳಿ ಸುಕ್ಕ ಕೋಳಿ ಸಾರು ಮತ್ತು ಬಿರಿಯಾನಿ ಚಿಕನ್ ಫ್ರೈ ಚಿಕನ್ ಚಿಕನ್ ಸುಕ್ಕ ಎಲ್ಲ ಮಾಡ್ತೇನೆ ಮತ್ತು ಪಾಯಸ ಅಂದರೆ ನನಗೆ ತುಂಬ ಇಷ್ಟ ಪಾಯಸಕ್ಕೆ ತೆಂಗಿನಹಾಲೆಲ್ಲ ಹಾಕಿ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ ಮತ್ತು ಕಬಾಬಿಗೆ ವಿನಿಗರ್ ಹಾಕಿದ್ರೆ ತುಂಬ ಟೇಸ್ಟಾಗ್ತದೆ ಮತ್ತು ಪುಳಿಯೋಗರೆ ಅದಕ್ಕೂ ಕೂಡ ಹಾಗೆಯೇ ನಾವು ಮನೆಯಲ್ಲೇ ಮಾಡಿದ ಮಸಾಲವನ್ನೇ ಬಳಸಿ ಮಾಡ್ತೇವೆ ಮತ್ತು ಮತ್ತು ಮೀನು ಫ್ರೈ ಮಾಡುದಾದರೆ ಸಹ ನಾವು ಮನೆಯಲ್ಲೇ ಮಸಾಲೆ ಮಾಡಿ ನಾವು ಮಾಡ್ತೇವೆ ಅಂದರೆ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದದು ಹೊರಗಿಂದ ತಂದ ಮಸಾಲೆ ಅದು ಒಳ್ಳೆಯದಿರುದಿಲ್ಲ ಹಾಗಾಗಿ ನಾವು ಮನೆಯಲ್ಲಿ ಮಾಡಿದ ಮಸಾಲವನ್ನೇ ಅದಕ್ಕೆ ಉಪಯೋಗ ಮಾಡುತ್ತೇವೆ ಮತ್ತು ನಾವು ಸಾಂಬಾರು ಪುಡಿ ರಸಮ್ ಪೌಡರ್ ಅದ್ಯಾವುದೂ ತರುವುದಿಲ್ಲ ನಮ್ಮ ಮನೆಯಲ್ಲೇ ನಾವು ಸಾಂಬಾರು ಪುಡಿಯೆಲ್ಲ ರೆಡಿ ಮಾಡಿ ಮಾಡ್ತೇವೆ ಮತ್ತು ದೋಸೆ ಮತ್ತು ದೋಸೆ ನೀರುದೋಸೆ ಅದು ಸಹ ಚಂದ ತೆಳು ಮಾಡಿ ಮಾಡಿದರೆ ಟೇಸ್ಟಾಗ್ತದೆ ಮತ್ತು ಇದು ಉಪ್ಪು ದೋಸೆ ಅದನ್ನು ಸಹ ನಾ ಹ್ಞೂ ಬನ್ ಬನ್ಸು ಕೂಡ ನಾವು ಮುಂಚಿನ ದಿವಸ ಎಲ್ಲ ಕಲಸಿ ಅದಕ್ಕೆ ಇದು ಮೊಸರು ಮಜ್ ಇದು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಮುಂಚಿನ ದಿವಸ ನೆನೆಸಿ ಹಿಟ್ಟು ಮಾಡಿ ಇಟ್ಟು ಮತ್ತು ಮರುದಿವಸ ಒಂದರ್ಧ ಗಂಟೆ ಬಿಟ್ಟು ಸಹ ಮಾಡ್ಬೋದು ಹಾಗೇನೂ ಇಲ್ಲ ಅರ್ಧ ಗಂಟೆ ಬಿಟ್ಟು ನಾವು ಮಾಡ್ತೇವೆ ಮತ್ತು ಗೋಳಿಬಜೆ ಅದು ಕೂಡ ನಾವು ಹೊರಗಿಂದ ಯಾವುದೂ ತರುವುದಿಲ್ಲ ಮಕ್ಕಳಿಗೆಲ್ಲ ನಾವು ಮನೆಯಲ್ಲೇ ಮಾಡಿ ಕೊಡುವುದು ಗೋಳಿಬಜೆ ಗೋಳಿಬಜೆಗೆ ಕೂಡ ಹಾಗೆಯೇ ಕಾಯಿಮೆಣಸು ಶುಂಠಿ ಮತ್ತು ಬೇವು ಸೊಪ್ಪು ಮತ್ತು ಸ್ವಲ್ಪ ಇದು ಮೊಸರು ಹಾಕಿ ಕಲಸಿಡಬೇಕು ಅದು ಮತ್ತೆ ಒಂದು ಕಾಲು ಹತ್ತು ನಿಮಿಷ ಹದಿನೈದು ನಿಮಿಷ ಆಗುವಾಗ ಅದನ್ನು ತೆಗೆದು ನಾವು ಇದಕ್ಕೆ ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಮಾಡ್ಬಹ್ದು ಮಾಡಲಿಕ್ಕಾಗ್ತದೆ ಮತ್ತು ಬಟಾಟಂಬಡೆ ಮತ್ತು ಮತ್ತು ಮತ್ತೆ ಎಂತ ಕೋರಿ ಕೋಳಿಗೆ ರೊಟ್ಟಿ ಸಹ ನಾವು ಮನೆಯಲ್ಲೇ ತೆಳು ಮಾಡಿ ನಾವೇ ಮಾಡುವುದು ಹೊರಗಿಂದ ರೊಟ್ಟಿಯೆಲ್ಲ ತರುವುದಿಲ್ಲ ಅದು ಎಲ್ಲ ಮಕ್ಕಳು ಸಹ ತಿನ್ನುವುದಿಲ್ಲ ಅದು ಹೊರಗಿಂದ ತಂದ ರೊಟ್ಟಿಯನ್ನು ನಾವು ಅದೇ ಮಾಡಿ ಮನೆಯಲ್ಲೇ ಮಾಡಿ ಮಾಡುವುದು ಹಾಂ ತರಕಾರಿ ಪದಾರ್ಥ ಕೂಡ ಹಾಗೆಯೇ ನಮಗೆ ಬೆಳಗ್ಗೆ ನಾವು ಬೆಳಗ್ಗೆ ನಮಗೆ ಪದಾರ್ಥ ಎಲ್ಲ ಬೆಳಗ್ಗೇನೇ ಆಗಬೇಕು ನಾವು ಕೆಲಸಕ್ಕೆ ಬರುವಾಗ ನಮಗೆ ಬೆಳಗ್ಗೆ ಅನ್ನ ಪದಾರ್ಥ ಎಲ್ಲ ಮಾಡಿ ನಾವು ಬರುವುದು ಮತ್ತು ನಮಗೆ ಅದು ಅಡುಗೆಯ ಪದಾರ್ಥ ಕೂಡ ಒಳ್ಳೆದಾಗದಿದ್ದರೆ ಮಕ್ಕಳು ಬೈತಾರೆ ನನಗೆ ಅದಕ್ಕೆ ಒಳ್ಳೆಯದು ಮಾಡಿಯೇ ಮಾಡುವುದು ಎಲ್ಲ ಮಿಕ್ಸ್ ಹಾಕಿ ಸಾಂಬಾರು ಒಂದೊಂದ್ಸಲ ಇಲ್ಲ ಅಂದರೆ ಇದು ಸುಕ್ಕ ಏನಾದರು ಮಾಡಿ ಮತ್ತು ದಾಲ್ ತೊವ್ವೆ ಎಲ್ಲ ಮಾಡ್ತೇವೆ ನಾವು